ಕಳೆದ ಒಂದು ವರ್ಷದಲ್ಲಿಯೇ ನಾವು ಎದುರಿಸಿದ ಮರೆಯಲಾಗದ ಸಂದರ್ಭ ಏನಂದರೆ ಕರೋನ ಪ್ರಯುಕ್ತ ನಮ್ಮ ನಾವೆಲ್ಲರೂ ಮನೆಯ ಪರಿವಾರದವರೆಲ್ಲರೂ ಜೊತೆಯಲ್ಲಿ ಕಾಲ ಕಳೆದೆವು ಅದನ್ನು ಮರೆಯಲು ಸಾಧ್ಯವಿಲ್ಲ